ಹಲೋ

ಹಾಂ ಹೌದು ಹೇಳಿ ಹಾಂ ಹೌದು ಏನು ತಲೆ ನೋವಿದೆಯಾ

ಹಾಂ ಹೌದು ಹಾಂ ಹೌದು ನಾವು ನೋಡ್ತೀವಿ ಮತ್ತು ನೀವು ಹಳೆ ರಿಪೋರ್ಟ್ಸಲ್ಲಿ ಏನು ಬಂದಿದೆ ಏನೇಳಿದ್ರವರು ಏನಾದರು ಪ್ರಾಬ್ಲಮ್ ಇದೆಂತ ಹೇಳಿದರ ಮತ್ತು ಸ್ಕ್ಯಾನಿಂಗೇನಾದರು ಮಾಡಿದರಾ ಹಾಂ ಹಾಂ ಹೌದಾ ಹಾಂ ಮತ್ತು ನಾವು ಟ್ರೀಟ್ಮೆಂಟ್ ಮಾಡೋಣಾ ನೀವು ಒಂದು ಕೆಲಸ ಮಾಡಿ ನಾನೆಲ್ಲ ಚಕಪ್ ಮಾಡ್ತೀನಿ ನೀವು ಮೊದ್ಲು ತೋರ್ಸಿರೊ ರಿಪೋರ್ಟ್ಸು ಎಲ್ಲ ಎತ್ಕೊಂಡ್ ಬರ್ತೀರಾ ಹ್ಞೂ ನಾನೆಲ್ಲ ಚಕಪ್ ಮಾಡ್ತೀನಿ ಆಯಿತು ಈಗ ನಿಮಗೆ ಹಿಂದೆ ತಲೆ ಹಿಂದೆ ಬಾಗದಲ್ಲಿ ತಲೆ ನೋಯುತ್ತಾ ಮತ್ತು ಮುಂದೆ ತಲೆ ನೋಯುತ್ತಾ ಕಣ್ಣು ನೋಯುತ್ತಾ ಯಾವ ಥರ ನೋಯುತ್ತೆ ತಲೆ ಹಾಂ ಯಾವ ಥರ ನೋಯುತ್ತೆ ನಿಮಗೆ ಹೌದಾ ಮತ್ತು ಕಣ್ಣೆಲ್ಲ ಊತ ಬರೋದು ಅದೆಲ್ಲ ಏನು ಆಗೋದಿಲ್ಲವಾ ಸರಿ ಏನು ಭಯ ಬೀಳಬೇಡಿ ನೀವು ಏನು ಆಗೋದಿಲ್ಲ ನಾವು ಚಕಪ್ ಮಾಡ್ತೀವಿ ಮತ್ತು ಎಂಥದು ಇಂಜೆಕ್ಷನ್ಸ್ ಏನು ಹಾಕಲ್ಲ ನಿಮಗೆ ಅರ್ಥ ಆಯಿತಾ ಹಾಂ ನಾವೆಲ್ಲ ಚೆನ್ನಾಗಿ ಚಕಪ್ ಮಾಡ್ತೀರಿ ನಿಮ್ಮ ಊರು ಯಾವುದು ನಿಮ್ಮೂರು ಹೌದಾ ನಾವು ಕೋಲಾರಲ್ಲಿ ನಮ್ಮದು ಕೋಲಾರ ನಾಳೆ ನೀವು ನನಗೆ ನಾಳೆ ಕಾಲ್ ಮಾಡಿ ಅಡ್ರೆಸ್ ಹೇಳ್ತಿನ್ ನಾನು ಈಗಲೇ ಅಡ್ರೆಸ್ ಹೇಳಿಬಿಡ್ತೀನಿ ನಮ್ಮದು ಕೋಲಾರ ಎಂ ಜಿ ರೋಡ್ ಹತ್ರ ಎಂ ಜಿ ರೋಡ್ ಹತ್ರ ಒಂದು ಹತ್ತು ಗಂಟೆ ಹಂಗ್ ಬನ್ನಿ ಕ್ಲಿನಿಕ್ ಓಪನ್ ಆಗಿರುತ್ತೆ ಮತ್ತು ಹಳೆ ಡಾ ರಿಪೋರ್ಟ್ಸ್ ಎಲ್ಲ ಎತ್ಕೊಂಡ್ ಬನ್ರಿ ಔಷಧಿ ಏನೇನು ಕೊಟ್ಟಿದ್ದಾರೆ ಅವರೆಲ್ಲಾ ಎತ್ಕೊಂಡ್ ಬನ್ನಿ ನಾನು ನೋಡಿಬಿಟ್ಟು ಮತ್ತೆ ಟ್ರೀಟ್ಮೆಂಟ್ ಮಾಡ್ತಿನಿ ಆಯಿತಾ ಏನು ಹೆದ್ರುಕೊಬೇಡಿ ಏನು ಆಗಲ್ಲ ಎಲ್ಲ ಕಂಪಲ್ಸರಿ ಇದಾಗುತ್ತೆ ಮೇಲಾಗೋಗುತ್ತೆ ಸರಿನಾ ಸರಿ ಕೋಲಾರ್ಗೆ ಬನ್ನಿ ನಾಳೆ ಹತ್ತು ಗಂಟೆಗೆಲ್ಲಾ ಕ್ಲಿನಿಕ್ ಹತ್ರ ಇರಿ ನೀವು ಕ್ಲಿನಿಕ್ ಹತ್ತು ಗಂಟೆಗೆಲ್ಲ ತೆಗೆದಿರ್ತಾರೆ ಸರಿ ನಾ ಕ್ಲಿನಿಕ್ ನೇಮು ಓಸಿಯಾ ಕ್ಲಿನಿಕ್ ಅಂತಿರುತ್ತೆ ಓಸಿಯಾ ಡಾಕ್ಟ್ರು ತಲೆನೋವಿಗೆ ಹಾಂ ಇರುತ್ತೆ ಹಾಂ ಹೆಡ್ಡು ಹೆಡ್ಡಂತ ಇರುತ್ತೆ ನೋಡಿ ಡಾಕ್ಟರ್ ಓಸಿಯಾ ಅಂತ ಸರಿ ನಾ ಹಾಂ ಸರಿ ಬಾಯ್